ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡೋವ್ರು ಭತ್ತ ಬೆಲ್ಲ ಸಹ ತರಕಾರಿ ಹಣ್ಣು ಎಲ್ಲ ವೆರೈಟೀಸು ಅವರೆ ಮಾಡ್ತಾರೆ ತೋಟದ ಹತ್ರ ಎಲ್ಲ ವೆರೈಟೀಸ್ ಇತ್ತು ಮಾಡ್ತಾರೆ ಅವರಿಂದ ನಾನು ಇನ್ಸ್ಪ್ರೈಜರ್ ಇನ್ಸ್ಪ್ರಯರ್ ಆಗಿದೀನಿ ಎಲ್ಲ ವೆರೈಟಿ ಅವರು ಅವರು ತೊ ತೊ ವ್ಯವಸಾಯದ ಕುಟುಂಬ ಆಗಿದ್ದಿದ್ರಿಂದ ಎಲ್ಲ ವೆರೈಟಿ ಅವರು ತೋಟದಿಂದಾ ಎಲ್ಲ ಮಾಡ್ತಾರೆ ನಾವೆಲ್ಲ ಹಳ್ಳಿ ಕಡೆಯಲ್ಲೇ ಎಲ್ಲ ತಯಾರಿ ಮಾಡಿ ಎಲ್ಲ ನಾವು ಬೇರೆಯವ್ರಿಗೆಲ್ಲ ಕೊಡ್ತಾಯಿದೀವಿ ನಮ್ಮ ರಿಲೇಷನ್ಗೆ ಎಲ್ಲಾದಕ್ಕು ನಮ್ಮ ಸ್ವಂತ ಈ ತೋಟದಯಿಂದ ಎಲ್ಲಾದು ಕೊಡ್ತಾಯಿದೆ ಮಾವಿನಣ್ಣು ಅಲಸ್ಲೆ ಹಣ್ಣು ಎಲ್ಲ ವೆರೈಟಿ ನಮ್ಮದೇ ನಮ್ಮ ತೋಟಯಿಂದ ಎಲ್ಲಾರಿಗು ನಮ್ಮ ರಿಲೇಷನ್ಸ್ಗೆಲ್ಲ ನಾವೇ ಹಂಚ್ತಾಯಿದಿವಿ ಅದು ಅದೆಲ್ಲ ತರಕ್ಕೆ ಆ ಥರ ಕೊಟ್ಟರೆ ನಮಗು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮಅಪ್ಪ ಅಮ್ಮ ಎಲ್ಲಾರು ಸಹ ವ್ಯವಸಾಯದ ಕುಟುಂಬಯಿಂದ ಬಂದಿದ್ದಕ್ಕೆ ಅವರು ತುಂಬ ಕಷ್ಟಪಟ್ಟು ಎಲ್ಲಾ ವೆರೈಟಿಗಳ ತರಕಾರಿ ಮೆಣಸಿನ್ಕಾಯಿ ಸೊಪ್ಪು ಎಂಥ ಎಲ್ಲ ವೆರೈಟಿ ಮಾವಿನ ತೋಟಾ ಎಲ್ಲಾ ಇದೆ ನಮ್ಮದೇ ಸ್ವಂತ ಇದು ಇದೆ ಮಾಡ್ತಾರೆ ಅವರು ತುಂಬ ವೆರೈಟೀಸ್ ಎಲ್ಲ ಸೇ ಸಿಗುತ್ತೆ ನಮ್ಮಹತ್ರ ಎಲ್ಲ ನಾವು ಯಾವ ಯಾವುದು ಇಸ್ಕೊಂಬರಲ್ಲ ಆ ತೋಟದಿಂದ ಎಲ್ಲ ನಮ್ಮ ಕಡೆ ನಾವೇ ಬಾವಿ ಹತ್ರ ತೋಟದಹತ್ರ ನಾವೇ ಎಲ್ಲ ಇದ್ಮಾಡಿ ಬೆಳಸ್ತೀವಿ ಭತ್ತ ಎಲ್ಲಾ ನಮ್ಮ ಇದೇ ಆಗುತ್ತೆ ರಾಗಿ ಭತ್ತ ಸೊಪ್ಪು ಬೆಲ್ಲ ಆ ಎಲ್ಲ ವೆರೈಟಿ ಹಣ್ಣುಗಳು ನಮ್ಮ ತೋಟದಲ್ಲಿರುತ್ವೆ ನಾವೇ ಇದ್ಮಾಡ್ತಾಯಿದೀವಿ ನಮ್ಮ ಅಪ್ಪ ಅಮ್ಮನಿಂದೇ ನಾವು ಇನ್ಸ್ಪ್ರಯರಾಗಿ ನಾನು ಇವಾಗ ಎಲ್ಲ ಮಾಡ್ತಾಯಿದೀನಿ ತ ನಮ್ಮಅಪ್ಪ ಅವ್ರ ಥರ ನಾನು ಮಾಡಬೇಕಂತ ಸ್ವಲ್ಪ ಸ್ವಲ್ಪ ಇವಾಗ ನಾನು ರೆಡಿ ಮಾಡಿ ತಯಾರಿಸಿ ನಮ್ಮಮಕ್ಕಳ್ನು ನಾನು ಅದೇ ಥರ ರೆಡಿ ಮಾಡಬೇಕು ನಮ್ಮ ಸ್ವಂತ ಇದಿದ್ದಿದ್ರೆ ನಾವೇ ಮಾಡಿಕೋಬೇಕು ಅಂತ ನಾನು ಇನ್ಸ್ಪೈರ್ ಮಾಡಬೇಕು ಅಂತ ನಾನು ಅವ್ರಿಗು ಹೇಳ್ಕೊಡ್ತಾಯಿದಿನಿ ಈ ಥರ ತರಕಾರಿ ಎಲ್ಲ ನಾವೇ ಮಾಡಿಕೋಬೇಕು ನಾವೇ ರೆಡಿ ಮಾಡಿಕೊಂಡ್ರೆ ಚ ಪೊಲ್ಯೂಷನಿಲ್ಲದೇ ನಮ್ಮದೇ ಸ್ವಂತ ಇದರಲ್ಲಿ ಏನು ಒ ಗ ಇದಾಕಿದ್ರೆ ಗೊಬ್ಬರ ಅಂತವಾಕಿ ನಾವೇ ಮಾಡ್ಕೊಂಡು ತಿಂದರೆ ಅದೊಂಥರ ಹೆಲ್ತಿ ಫುಡ್ಡು ಹೆಲ್ತಿ ಇದಂಥ ನಮ್ಮಿದರಲ್ಲೇ ಮಾಡಿಕೊಂಡ್ರೆ ಹೆಲ್ತಿ ಇರುತ್ತೆ ಇಸ್ಕೊಬರೋದ್ರಲ್ಲಿ ಎಲ್ಲ ವೆರೈಟಿ ಇದಾಕಿರ್ತಾರೆ ಪೊಲ್ಯೂಷನ್ನಿರತ್ತೆ ಆ ಥರ ಅದಕ್ಕೋಸ್ಕರ ನಮ್ಮ ಇದ್ದರೆ ನಾವು ಇನ್ಸ್ಪೈರಾಗಿ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಂತ ನಾವೇ ನಮ್ಮಅಪ್ಪವ್ರ್ನ ನೋಡಿಕೊಂಡು ನಾವೇ ಟ್ರೈನಿ ಇದಾಗ್ತಾಯಿದಿವಿ ನಮ್ಮ ಮಕ್ಕಳಿಗೆ ನಮ್ಮಮನೆಯವ್ರ್ಗೆ ನಮ್ದು ಸುತ್ತಮುತ್ತ ಇರೋವರು ಫ್ರೆಂಡ್ಸ್ಗೆ ಎಲ್ಲಾರಿಗು ಈ ಥರ ಮಾಡಿಕೋಬೇಕಂತ ನಾನು ಹೇಳ್ಕೊಡ್ತಾಯಿದೀನಿ ಫ್ರೆಂಡ್ಸ್ ಎಲ್ಲಾರನ್ನು ನಮ್ಮನ್ನೆಲ್ಲ ನಮ್ಮಅಪ್ಪ ಅಮ್ಮನ್ನ ನೋಡಿ ನಮ್ಮನ್ನು ನಾನು ಮಾಡೋದು ನೋಡಿ ಅವರು ಇನ್ಸ್ಪೈರಾಗಿ ಒಬ್ಬೊಬ್ರು ಫ್ರೆಂಡ್ಸೆ ಈ ಥರ ಮಾಡಿಕೋಬೇಕು ರಿಲೇಷನ್ಸ್ ಎಲ್ಲಾ ಇನ್ಸ್ಪೈರಾಗಿ ತುಂಬ ಖುಷಿಪಡ್ತಾಯಿದಾರೆ ನೀವು ಈ ಕಾಲದಲ್ಲಿ ಇನ್ನು ಕಷ್ಟಪಟ್ಟು ಇಷ್ಟೇ ನೀವೇ ಸ್ವಂತವಾಗಿ ಎಲ್ಲಾ ಮಾಡ್ಕೊಂತೀರಾ ಆ ಥರ ನಾವು ಮಾಡಿಕೊಬೇಕಂತ ನಮಗು ಆಸೆ ಆಗ್ತಾಯಿದೆ ನಾವು ಮಾಡ್ಬೇಕು ಅನ್ಕೊಂತಾಯಿದೀವಿ ನಾವು ಇನ್ಮೇಲೆ ನಾವು ಮಾಡ್ತೀವಿ ನಮ್ಮ ಮಕ್ಕಳಿಗು ನಾವು ಮಾಡಿಕೋಬೇಕು ಹಣ್ಣು ತರಕಾರಿ ಎಲ್ಲ ನಾವೇ ಬೆಳಸ್ತೀವಿ ಅಂತ ಆಸೆಪಟ್ಟು ಅವರು ಇದ್ಮಾಡ್ತಾಯಿದಾರೆ ಅವರು ನಾವು ನಮ್ಮಮಕ್ಳಿಗ್ ಹೇಳ್ಕೋಡ್ತೀವಿ ಅಂತ ಹೇಳ್ತಾಯಿದಾರೆ